ನಮ್ಮ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ರಾಗಿಯನ್ನು ಬೆಳಿತೇವೆ ಮತ್ತು ಗುಲಾಬಿಯನ್ನು ಬೆಳೆಯುತ್ತೇವೆ ಮತ್ತು ಕಬ್ಬನ್ನು ಬೆಳೆಯುತ್ತೇವೆ ನಮ್ಮ ಪ್ರದೇಶದಲ್ಲಿ ರಾಗಿ ಹೆಚ್ಚಾಗಿ ಬೆಳೆಯೂದರಿಂದ ನಮಗೆ ತುಂಬ ಲಾಭ ಇದೆ ಮತ್ತೆ ಮಳೆ ತುಂಬ ಜಾಸ್ತಿ ಆದ ಆದ ಕಾರಣ ನಷ್ಟವೂ ಆಗುತ್ತೆ ಮತ್ತೆ ನಾವು ಬೆಳೆ ರಾಗಿ ಬೆಳೆ ಹಾಕಿದ್ರೆ ನಾವು ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಮಳೆ ಚೆನ್ನಾಗಾದರೆ ನಮಗೆ ಬೆಳೆ ತುಂಬ ಚೆನ್ನಾಗಾಗುತ್ತೆ ಮಳೆ ಆಗಲೇ ಇಲ್ಲ ಅಂದರೆ ನಮಗೆ ಬೆಳೆಯೇ ಆಗೂಲ್ಲ ಮತ್ತೆ ಬೆಳೆ ಆಗಿಯೂ ಮಳೆ ಜಾಸ್ತಿ ಆದ್ರೂ ಕಷ್ಟ ಮತ್ತು ನಾವು ಅದನ್ನು ಮಳೆ ಬಂದಾಗ ಮುನ್ನೆಚ್ಚರಿಕೆಯಿಂದ ಅದನ್ನು ಕೊಯ್ದು ನಾವು ಕಾಪಾಡಿಕೊಳ್ಳುತ್ತೇವೆ ನಮಗೆ ಅದರಿಂದ ತುಂಬ ಲಾಭ ಆಗುತ್ತೆ ನಷ್ಟವೂ ಆಗುತ್ತೆ ನಾವು ರಾಗಿಯಿಂದ ಜೀವನ ಕಟ್ಟಿಕೊಂಡಿದ್ದೇವೆ ನಮಗೆ ರಾಗಿ ನಮ್ಮ ಜೀವನದ ಒಂದು ಭಾಗ ಮತ್ತೆ ಗುಲಾಬಿ ಬೆಳೆಯುತ್ತೇವೆ ಗುಲಾಬಿ ಬೆಳೆಬಿ ಬೆಳೆಯೋದಕ್ಕೆ ತುಂಬ ಕೆಲಸ ಇದೆ ಅದಕ್ಕೆ ಮದ್ದನ್ನ ಔಷಧಿಗಳನ್ನು ಹೊಡಿ ಹೊಡಿಲೇಬೇಕು ಮತ್ತೆ ಅದಕ್ಕೇ ನೀರು ಸ್ಪ್ರೇ ವಾಟರ್ ಸ್ಪ್ರೇ ಮಾಡಬೇಕು ಮತ್ತೆ ಗೊಬ್ಬರ ಹಾಕ್ತಾ ಇರಲೇಬೇಕು ಅಂದರೆ ಗುಲಾಬಿಯಿಂದ ಲಾಭ ಕಡ್ಮೆ ಕಡಮೆ ಸಿಗುತ್ತೆ ಆದರೆ ಜೀವನಕ್ಕೆ ಅನುಕೂಲ ಆಗುತ್ತೆ ಗುಲಾಬಿಯಿಂದ ಜೀವನಕ್ಕೆ ಅನುಕೂಲಕರವಾಗಿರುತ್ತೆ ಮತ್ತೆ ನಾವು ಕಬ್ಬು ಬೆಳೆಯುತ್ತೇವೆ ಕಬ್ಬು ಬೆಳೆಯಬೇಕೆಂದ್ರೆ ಒಂದು ವರ್ಷ ಬೇಕು ಕಬ್ಬು ನಾಟಿ ಮಾಡಿದ್ರೆ ಮತ್ತೆ ಇನ್ನೊಂದು ವರ್ಷಕ್ಕೆ ಅದು ನಮಗೆ ಫಲ ಕೊಡೋದು ಆದರೂ ಅದೂ ಅಷ್ಟೆ ತುಂಬ ಸರಿ ಕಬ್ಬಿಂದ ನಷ್ಟ ಆಗಿದೆ ಕಬ್ಬೂ ಒಂದ್ಸರಿ ಸಿಕ್ಕಿದ್ದು ಬೆಳೆ ಇನ್ನೊಂದು ಸರಿ ಕೈಗೆ ಸಿಗೊಲ್ಲ ಅದ್ರಿಂದ ತುಂಬ ನಷ್ಟ ಮತ್ತೆ ನಮಗೆ ತುಂಬ ಲಾಭ ಅಂದರೆ ರಾಗಿಯೇ ರಾಗಿಯಿಂದ ನಾವು ಜೀವನ ಕಟ್ಟಿಕೊಳ್ಳುತ್ತಿದ್ದೇವೆ